ಹಾಂ ಹೇಳಿ ಹಾಂ ಹೇಳಿ ಹೌದಾ ಮೇಡಮ್ ಇಲ್ಲಿ ಸೀ ಫುಡ್ಸು ಅಂತಂದರೆ ನಿಮ್ಮ ಕಡೆ ಯಾವ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದೇ ಶೈಲಿಯಲ್ಲಿ ಇಲ್ಲೂ ಮಾಡ್ತಾರೆ ಕರ್ನಾಟಕ್ದಲ್ಲಿ ತುಂಬ ಕಡೆ ಮಾಡ್ತಾರೆ ಅದರಲ್ಲಿ ನೀವು ಇವಾಗ ಇರೋದು ತುಮ್ಕೂರು ಡಿಸ್ಟಿಕ್ ಅಲ್ವಾ ಹಾಂ ಮೇಡಮ್ ಇಲ್ಲಿ ತುಮ್ಕೂರು ಡಿಸ್ಟಿಕ್ಕಲ್ಲಿ ಪ್ರಸಾದ್ ಹೋಟ್ಲ್ ಅಂತ ಇದೆ ಅಲ್ಲೀ ಸೀ ಫುಡ್ಸ್ನ ಚೆನ್ನಾಗಿ ಮಾಡ್ತಾರೆ ಮ್ಯಾಮ್ ಅಲ್ಲಿ ಫಿಶ್ಶು ಫಿಶ್ಶಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಫಿಶೆಲ್ಲ ಡಿಶಸ್ ಮಾಡ್ತಾರೆ ಅಲ್ಲೂ ನೀವು ಟ್ರೈ ಮಾಡ್ಬೋದು ಮ್ಯಾಮ್ ಚೆನ್ನಾಗಿರತ್ತೆ ಮತ್ತು ಬಿಟ್ಟರೇ ನೀವು ಇರೋ ರಸ್ತೆಯಿಂದ ಹತ್ತಿರ ಅಂತ ಅಂದರೆ ಇಲ್ಲಿ ಇನ್ನೊಂದು ಹೋಟ್ಲಿದೆ ಬೃಂದಾವನ ಹೋಟ್ಲ್ ಅಂತ ಮ ಮೇಡಮ್ ಅಲ್ಲೂ ಅಷ್ಟೆ ಏಡಿ ಆಮೇಲೆ ಕಪ್ಪೆಚಿಪ್ಪು ಅದೆ ಅದೆಲ್ಲ ಸಿಗುತ್ತೆ ಮ್ಯಾಮ್ ನೀವು ಅದನ್ನೂ ಟ್ರೈ ಮಾಡ್ಬೋದು ಅಂದರೆ ಬೇರೆ ಕಡೆಯಿಂದ ಈ ಟೂರಿಸ್ಟ್ಗಳು ಬಂದಿರ್ತಾರಲ್ಲ ಅವರೆಲ್ಲ ಅಲ್ಲೇ ಹೋಗೋದು ಅಲ್ಲೆಲ್ಲ ನೀವು ಟ್ರೈ ಮಾಡ್ಬೋದು ಬಿಟ್ಟರೇ ಮತ್ತೆ ಈ ಕಡೆ ಬಟ್ವಾಡಿ ರೋಡಲ್ಲಿ ಒಂದು ಎರಡು ಹೋಟ್ಲಿದೆ ಅಲ್ಲೂ ಚೆನ್ನಾಗಿ ಕೊಡ್ತಾರೆ ಮ್ಯಾಮ್ ಅಂದರೆ ಫಿಶ್ ಫ್ರೈ ಆ ಥರದ್ದೆಲ್ಲ ಫಿಶ್ ಸಾಂಬಾರು ಫಿಶ್ ಕರ್ರಿ ಅಲ್ಲೂ ಅಂದರೆ ಒಂದೇ ಡಿಶ್ನ ಬೇರೆ ಬೇರೆ ಥರ ಮಾಡ್ತಾರೆ ಹಾಂ ಟೇಸ್ಟ್ ಎಲ್ಲ ಚೆನ್ನಾಗಿರತ್ತೆ ಆ ಥರ ಏನಿಲ್ಲ ನೀವೂ ಬಂದು ಒಂದು ಸಲ ನಿಮ್ಗೆ ಹತ್ತಿರ ಯಾವ ರಸ್ತೆ ಆಗುತ್ತಲ್ಲ ಅಲ್ಲಿ ಬಂದು ಒಂದು ಸಲ ತಿನ್ಬಿಟ್ಟು ನೋಡಿ ಮೇಡಮ್ ಆಂ ಸರಿ